ಹಲೋ ನಮಸ್ಕಾರ ನಾನು ಭಾರತಿ ನಾನು ಇದಕ್ಕೂ ಮುಂಚೆ ನಿಮ್ಮಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಚಪಾತಿ ಕಬಾಬ್ ಜ್ಯೂಸ್ ಪರೋಟ ಮೀನಿನ ಫ್ರೈ ಹಾಗು ಮೀನಿನ ಸಾರು ಇಷ್ಟು ಪದಾರ್ಥಗಳನ್ನು ಹಾರ್ಡರ್ ಮಾಡಿದ್ದು ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಮನೆಗೆ ಬರಬೇಕಾದ ಅತಿಥಿಗಳು ಬರದೇ ಇರುವ ಕಾರಣಗಳಿಂದ ನಾನು ಇದರಲ್ಲಿ ಮೀನಿನ ಫ್ರೈ ಮೀನಿನ ಸಾರು ಹಾಗು ಪರೋಟ ಈ ಪದಾರ್ಥಗಳನ್ನು ರದ್ದುಗೊಳಿಸಲು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು